ಶಾಲೇಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಠದ ಜೊತೆಗೆ ಆಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಠ್ಯೇತರ ಚಟುವಟಿಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೇಳಿಕೊಡ್ಬೇಕಾಗ್ತದೆ ಈಗಿನ ಶಾಲೆಯಲ್ಲಿ ನೋಡೋದಾದರೆ ನಾವು ಬರೀ ಪಾಠಕ್ಕೆ ಮಾತ್ರ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಮಕ್ಕಳ ಮಕ್ಕಳ ಎಜುಕೇಶನು ಶಿಕ್ಷಣದ ಪ್ರಾಮುಖ್ಯತೆನೇ ಜಾಸ್ತಿಯಾಗಿದೆ ಹೆಚ್ಚಿನ ಅಂಕಗಳನ್ನು ಪಡೆದು ಶಾಲೆಗೆ ಅತಿ ಹೆಚ್ಚಿನ ಫಲಿತಾಂಶ ಬರಬೇಕು ನೂರು ಪ್ರತಿಶತ ಫಲಿತಾಂಶಗಳು ಬರಬೇಕು ಅನ್ನುವುದರಲ್ಲಿ ಗಮನ ಕೊಡ್ತಾರೆ ಬಿಟ್ಟರೆ ಬೇರೆ ಪಠ್ಯೇತರ ಚಟುವಟಿಕೆಗಳು ನಡೆಯುವುದೇ ಕಡಿಮೆ ಕಡಿಮೆಯಾಗಿದೆ ಆದ್ದರಿಂದ ಮಕ್ಕಳಿಗೆ ಆಟೋಟ ಸ್ಪರ್ಧೆಯನ್ನು ಮತ್ತು ಅವರದ್ದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ಪ್ರಗತಿಯನ್ನು ಕಾಣೋದಕ್ಕೆ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಹಂಗೆ ನೋಡೋದಾದರೆ ಉದಾಹರ್ಣೆಗೆ ಹೇಳೋದಾದರೆ ಕಲೆ ಸಾಹಿತ್ಯ ಮತ್ತು ಇದು ಮತ್ತು ಸ್ವಉದ್ಯೋಗ ಶಾಲೆ ಶಿಕ್ಷಣ ಅಂದಕೂಡ್ಲೆ ಅವ್ರು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹ ಒಂದು ಶಿಕ್ಷಣವನ್ನು ಅವರಿಗೆ ನೀಡಬೇಕಾದ ಅವಶ್ಯಕತೆಯಿದೆ ಆದ್ದರಿಂದ ಶಾಲೆಯಲ್ಲಿ ಏನಂದರೆ ಪ್ರತಿಭಾ ಕಾರಂಜಿ ಎಂದು ಕಾರ್ಯಕ್ರಮವನ್ನು ಮಾಡಬೇಕು ಸಂಗೀತ ನೃತ್ಯ ಶಾಸ್ತ್ರೀಯ ನೃತ್ಯ ಭರತನಾಟ್ಯ ಹೆಚ್ಚಿನ ಪ್ರಮಾಣದಲ್ಲಿ ನೀಡಬೇಕಾಗಿದ್ದು ಈಗಿನ ಶಾಲೆಗಳ ಕರ್ತವ್ಯ ಆದ್ಯ ಕರ್ತವ್ಯ ಕರ್ತವ್ಯ ಅಂತನೇ ಹೇಳ್ಬೋದು ಅತಿ ಹೆಚ್ಚಿನ ಬೇಡಿಕೆ ಇವೆ ಬೇಡಿಕೆನೂ ಸಿಗುತ್ತೆ ಸಿಗುತ್ತಾ ಇದೆ ಇದರಿಂದ ಇದಕ್ಕೆ ಹೆಚ್ಚಿನ ಒಲವನ್ನು ನೀಡಬೇಕಾದ ಅನಿವಾರ್ಯತೆ ಅವಶ್ಯಕತೆ ಈಗಿನ ಕಾಲದ ಶಿಕ್ಷಣದಲ್ಲಿ ಇರ್ತದೆ ಮತ್ತು ಉದ್ಯೋಗ ಆಧಾರಿತ ಶಿಕ್ಷಣವನ್ನು ನೀಡಬೇಕು ಬರೀ ಪುಸ್ತಕದ ಬದ್ನೇಕಾಯಿ ಆಗಿ ಮಕ್ಕಳು ಉದ್ಯೋಗವನ್ನು ಈ ಓದು ಮುಗಿದ ತಕ್ಷಣ ಉದ್ಯೋಗ ಉದ್ಯೋಗಕ್ಕೆ ಸೇರುವ ದುಡಿಯುವ ಒಂದು ಸಾಮರ್ಥ್ಯವನ್ನು ಅವರಲ್ಲಿ ಬೆಳೆಸುವ ಇದು ಮತ್ತೀಗ ಪ್ರಜ್ಞಾತ್ಮಕ ಜಗತ್ತಿನಲ್ಲಿ ಮಕ್ಕಳು ಈ ಸ್ಪರ್ಧೆಗೆ ತೆರೆದುಕೊಳ್ಳುವ ಸಾಮರ್ಥ್ಯವನ್ನು ಅವರಲ್ಲಿ ಬೆಳೆಸುವ ಅಂತ ಒಂದು ಶಿಕ್ಷಣವನ್ನು ಈಗಿನ ಶಿಕ್ಷಣ ಶಿಕ್ಷಕ ಶಿಕ್ಷಣ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು